ಹಳೆಯ ಮತ್ತು ಹೊಸ ಮಾಧ್ಯಮಗಳ ನಡುವಿನ ವ್ಯತ್ಯಾಸ ಏನಂತಂದರೆ ಹಳೆಯ ಮಾಧ್ಯಮ ಅಂದರೆ ಮೊ ಮೊಟ್ಟ ಮೊದಲ ಬಾರಿಗೆ ಮಾಧ್ಯಮದ ಇತಿಹಾಸದಲ್ಲಿ ಡಿ ಡಿ ಚಂದನ ಅಂದರೆ ಚಂದನ ಟಿ ವಿ ಸರ್ಕಾರದ ಮೂಲಕ ಪ್ರವೇಶ ಪಡೆದುಕೊಂಡಿತು ಅದರ ನಂತರ ಹಲವು ಊ ವಾಹಿನಿಗಳು ಮಾಧ್ಯಮಗಳ ಮೂಲಕ ಹಲವು ರೀತಿಯಾದಂಥ ಒಂದು ವ್ಯತ್ಯಾಸವನ್ನೂ ಕೂಡ ಕಂಡುಕೊಂಡು ಬದಲಾವಣೆಯ ಆಯಾ ಆಯಾಕರದಲ್ಲಿದ್ದವು ಅದೇನೇ ಇರಲಿ ಜತೆಯಲ್ಲಿ ಪ್ರಮುಖವಾಗಿ ಹೇಳುವುದಾದರೆ ಮಾಧ್ಯಮಗಳು ತನ್ನ ಬಿತ್ತ ಬಿತ್ತನೆಯ ಬೀಜ ಅಂತಂದರೆ ಪ್ರತಿಯೊಂದು ವಿಷಯದಲ್ಲಿ ತನ್ನ ದೇಶದ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಮಾಧ್ಯಮಗಳು ಹಳೆಯ ಮಾಧ್ಯಮಗಿಂತ ಹೊಸ ಮಾಧ್ಯಮಗಳು ವಿಚಿತ್ರವಾಗಿ ಮತ್ತು ವ್ಯವಸ್ಥಿತವಾಗಿ ಉದ್ಯಮವನ್ನೇ ಸೃಷ್ಟಿ ಮಾಡಿಕೊಂಡಿವೆ ಹೊಸ ಮಾಧ್ಯಮಗಳು ತನ್ನ ಉದ್ಯಮದ ಮೂಲಕ ಹಣವನ್ನು ಮಾಡಿಕೊಳ್ಳುವುದರಲ್ಲಿ ನಿರತವಾಗಿದೆಯೇ ವಿನಃ ದೇಶದ ಅಭಿವೃದ್ಧಿಗೆ ತನ್ನ ಕೊಡುಗೆಯನ್ನು ನೀಡುತ್ತಿಲ್ಲ ಎಂದುಗುದು ಗಮನಾರ್ಹ ಗಮನಿಸಬೇಕಾದಂಥ ವಿಷಯ ಮುಂಚೆ ಹಳೆಯ ಮಾಧ್ಯಮಗಳು ಯಾವ ರೀತಿಯಲ್ಲಿ ಇದ್ವಿ ಇದ್ವು ಅಂತಂದರೆ ಹಳೆಯ ಮಾಧ್ಯಮಗಳು ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ನಿರ್ವಹಿಸಿದ್ವು ಆದರೆ ಹೊಸ ಮಾಧ್ಯಮಗಳು ಯಾವುದೇ ರೀತಿಯಾದಂಥ ನಿಷ್ಪಕ್ಷಪಾತವಿಲ್ಲದೆಯೇ ಅಪ್ರಮಾಣಿಕವಾಗಿ ಸುಳ್ಳು ಸುದ್ದಿಗಳನ್ನು ಹಣಕ್ಕಾಗಿ ತಮ್ಮ ಕೆಲಸವನ್ನು ಮಾಡ್ತವೆ ಎಂಬುದನ್ನು ಹೇಳಬಹುದು ಜೊತೆಗೆ ಸರ್ಕಾರ ಕೂಡ ಮಾದ್ಯಮಗಳನ್ನು ದುರುಪಯೋಗಪಡಿಸಿಕೊಳ್ಳುವಲ್ಲಿ ಮಹತ್ವ ಸ್ಥಾನವನ್ನು ವಹಿಸಿಕೊಂಡಿವೆ ಅಂತ ಹೇಳಬಹುದು ಇದಿಷ್ಟು ಹಳೆಯ ಮತ್ತು ಹೊಸ ಮಾಧ್ಯಮ ನಡುವಿನ ವ್ಯತ್ಯಾಸ ಎಂದು ಹೇಳಬಹುದು